ಹ್ಞೂ ಸರ್ ಇವಗ ಮಾತಾಡ್ತಯಿದೀನಿ ಒಂದು ಐದು ನಿಮಿಷ ಮಾತಾಡ್ತಿದಿನಿ ಹೇಳಿ ಮೇಡಮ್ಮೋರೆ ಬೋರು ಮರ ಐತ ಮೇಡಮ್ಮೋರೆ ಬೋರು ಮರ ಐತೆ

ಹಾಂ ರೈಟೂ ಐವತ್ತು ಸಾವಿರ ಆಗುತ್ತೆ ಹ್ಞೂ ಗಂಧದ್ದು ಒಂದು ಲಕ್ಷ ಆಗುತ್ತೆ ನಂದಿ ಮರ ಅದಕ್ಕು ರೇಟು ಜಾಸ್ತಿ ಅದು ನಂದಿ ಮರಕ್ಕು ಒಂದು ಲಕ್ಷ ಆಗುತ್ತೆ

ದಿಂಡಿ ಮರ ಆದರೆ ಒಂದು ಐವತ್ತು ಸಾವಿರ ಆಗುತ್ತೆ

ಹ್ಞೂ ಈಗ ನಾವು ಮಾಡೋಣ ಬೇರೆ ಅವ್ರ್ಗು ಮಾಡೊರಿಗೆ ಕೊಟ್ಟರೆ ಅವ್ರಿಗೆ ಏನು ನಮ್ಗೇನು ಬೇಕು ಕಿಟ್ಗಿಗೊಂದು ಬಾಗ್ಲಿಗೊಂದು ಮಾಡ್ಕೊಡ್ತಾರೆ ಜನ ನಮ್ಮ ಸಾಮಾನು ತಂದು ಕೊಡಬೇಕು ಅಮೌಂಟ್ ಕರೆಕ್ಟ್ ಆಗಿ ಕೊಡಬೇಕು ಮೇಡಮೋರೆ ಹ್ಞೂ ನಾವು ತಂದು ಕೊಡಬೇಕಾ

ಹಾಂ ಮಾಡ್ಸಿಕೊಡ್ತಿವಿ ಹ್ಞೂ ವಾಸ್ಕಲ್ ಮಾಡಿಕೊಡ್ತಿವಿ ಹ್ಞೂ ಡೋರ್ ಬಾಗಿಲು ಮಾಡಿಕೊಡ್ತಿವಿ ಹ್ಞೂ ಬೀರ್ನು ಮಾಡಿಕೊಡ್ತಿವಿ ಮೇಡಮೋರೆ ಬೀರ್ಗಳನ್ನು ಮಾಡಿಕೊಡ್ತಿವಿ ಬೀರು ಮಾಡಿ ಬೀರು ಮಾಡಿಕೊಡಕ್ಕೆ ನೀವು ಯಾವ ಥರ ಎಷ್ಟು ಕಮ್ಮಿ ರೇಟ್ ಕೊಡ್ತಿದೆರಿ ಅಷ್ಟು ಕಮ್ಮಿ ರೇಟ್ ಒಂದು ಐವತ್ತು ಸಾವಿರದ್ದು ಇರ್ತದೆ ನಿಮ್ಮ ಯಾವ ರೇಟಲ್ಲಿ ಮಾಡ್ಸ್ಕೋತಿರಿ ಆ ಡಿಪ್ರೆಂಟ್ ಮೇಡಮೋರೆ ಅದು ಕಬ್ಬಿಣದ್ದದ್ದ ಇಲ್ಲ ಮರದದ್ದ ಮೇಡಮೊರೆ ಅದೂ ಒಂದು ಐವತ್ತು ಸಾವಿರ ಆಗುತ್ತೆ ಮಾಡಿಸಿ ಅದಕ್ಕೆ ಐವತ್ತು ಸಾವಿರ ಇಲ್ಲ ಮೇಡಮ್ ಇಲ್ಲ ಕೂಲಿ ಆಳುಗಳಿಗೆ ದುಡ್ಡು ಜಾಸ್ತಿ ಅಲ್ಲವ ಇವಾಗ ಈಗ ಕೂಲಿ ಆಳುಗಳಿಗೆ ದುಡ್ಡು ಜಾಸ್ತಿ ಮರ ತಕೋಬೇಕು ಕೊಯ್ಸಬೇಕು ಎಲ್ಲ ತಕೊಳೊತ್ತಿಗೆ ಐವತ್ತು ಸಾವಿರ ಆಗುತ್ತ ಕೂಲಿ ಪಾಲಿ ಎಲ್ಲ ಮಾಡುವ ಬೀರು ಮಾಡೋಕೆ ಐವತ್ತು ಸಾವಿರ ಕರೆಕ್ಟ್ ಇವತ್ತಿನ ರೈಟಲ್ಲಿ ಇಲ್ಲ ಮೇಡಮ್ ಕಮ್ಮಿ ಮಾಡೋಕ್ಕೆ ಆಗೋದಿಲ್ಲ ಮೇಡಮೊರೆ ಪ್ರತಿಯೊಂದಕ್ಕು ರೇಟ್ ಜಾಸ್ತಿ ಕೂಲಿ ಆಳುಗಳಿಗೆ ಕೂಲಿ ಕೊಡಬೇಕು ಮರ ಕುಯೊರಿಗೆ ಕೊಡಬೇಕು ಹತ್ರಿ ಒಡೆಯೊರಿಗೆ ಕೊಡಬೇಕು ಪ್ರತಿ ಒಂದಕ್ಕು ರೇಟ್ ಜಾಸ್ತಿ ಇವಾಗ ಹೌದ ಆಯಿತು ಒಂದು ಮೂವತ್ತು ಹಾಕ್ಕೊಳಿ ಹ್ಞೂ

ಹಾಂ ಆಯಿತು ಮೇಡಮೊರೆ ಮೂವತ್ತು ಸಾವಿರ ರೂಪಾಯಿ ಅಷ್ಟರಲ್ಲಿ ನೀವು ಏನು ಬೇಕು ಕಿಟಕಿಗಳು ಬಾಗಿಲುಗಳು ಏನೊ ಸಣ್ಣ ಪುಟ್ಟ ವ್ಯವಾರ್ಗಳು ಮಾಡಿಸ್ಕಳಿ ಮೂವತ್ತು ಸಾವಿರ ರೂಪಾಯಿಲಿ

ಯಾವಾಗ ಒಂದು ವಾರ ಅಷ್ಟು ಬೇಕು ಮೇಡಮೊರೆ

ಹ್ಞೂ ಆಯಿತು ಮೇಡಮ್